ಹಳ್ಳಿಗಳಲ್ಲೆಲ್ಲ ಮನೆ ಕಟ್ಟಬೇಕಾದ್ರೆ ಮೊದಲು ಜಾಗ ನೋಡ್ತಾರೆ ಆ ಜಾಗದಲ್ಲಿ ಮನೆ ಕಟ್ಟಬಹುದೋ ಅಥವಾ ಇಲ್ಲವೋ ಅಂತ ಒಂದು ಪರಿಗಣಿಸ್ತಾರೆ ಇದು ಬಿಟ್ಟರೆ ಮನೆ ಕಟ್ಟುವಾಗ ಮೊದಲು ಹಳ್ಳಿ ಪ್ರದೇಶಗಳಲ್ಲೆಲ್ಲ ಜನರು ಯೋಚಿಸುವುದಂತ ಹೇಳಿದರೆ ವಾಸ್ತು ಪ್ರಕಾರವಾಗಿರಬೇಕು ಮನೆಯ ಯಾವ ಕೊಠಡಿ ಯಾವ ದಿಕ್ಕಿಗೆ ಇರಬೇಕು ಇದನ್ನು ಮುಖ್ಯವಾಗಿ ನೋಡ್ತಾರೆ ಜೊತೆಗೆ ಪೂಜೆಯ ಕೊಠಡಿ ಹೀಗೇ ಇರಬೇಕು ಅದರಲ್ಲಿ ಯಾವುದೇ ಬದಲಾವಣೆ ಇರಬಾರದು ಪೂಜೆಯ ಕೊಠಡಿಯ ಸ್ಥಾನ ಇಲ್ಲೇ ಇರಬೇಕು ಈ ರೀತಿಯ ಅಂಶವನ್ನು ಪರಿಗಣಿಸ್ತಾರೆ ಮತ್ತು ಅಡು ಅಡುಗೆ ಮನೆಗೆ ಕೂಡ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ ಹಳ್ಳಿಗಳಲ್ಲಿ ಇದನ್ನು ಹೊರತುಪಡಿಸಿದರೆ ಶೌಚಾಲಯ ಶೌಚಾಲಯ ಹೆಚ್ಚಾಗಿ ಹಳ್ಳಿಗಳ ಪ್ರದೇಶಗಳಲ್ಲಿ ಹಳ್ಳಿಯ ಮನೆಗಳಲ್ಲಿ ನಾವು ತುಂಬ ದೂರದಲ್ಲಿ ಕಾಣಬಹುದು ಯಾಕಂದರೆ ಮನೆಯ ಹತ್ತಿರದಲ್ಲಿ ಶೌಚಾಲಯವನ್ನು ಕಟ್ಟಿರುವುದಿಲ್ಲ ಹಿಂದಿನ ಕಾಲದಲ್ಲಿ ಶೌಚಾಲಯವೇ ಇರ್ತಿಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಶೌಚಾಲಯವನ್ನು ಹಳ್ಳಿಗಳ ಮನೆಯಲ್ಲಿ ಕೂಡ ಕಾಣಬಹುದು ಆದರೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಕಾಣಬಹುದು ಇದು ಬಿಟ್ಟರೆ ಈ ಕೆಲವೊಂದು ಕುಟುಂಬದಲ್ಲಿ ಅವರದ್ದೇ ಆದ ಸಂಪ್ರದಾಯ ಇರುತ್ತದೆ ಹಾಗಾಗಿ ಅವರ ಸಂಪ್ರದಾಯಕ್ಕೆ ತಕ್ಕಂತಹ ಮನೆಗಳನ್ನು ಕಟ್ಟತಾರೆ ಹಾಗೆ ಅದಕ್ಕೆ ತಕ್ಕದಾದ ಅಂಶಗಳನ್ನು ಅವರು ಪರಿಗಣಿಸ್ತಾರೆ ಇನ್ನು ವೃತ್ತಿಗೆ ಸಂಬಂಧಿಸಿದ ಹಾಗೆ ಅಂದರೆ ವ್ಯವಸಾಯ ಮಾಡುವವರಾಗಿರಬಹುದು ತೋಟಗಾರಿಕೆಯವರಾಗಿರಬಹುದು ಅವರು ಮನೆಯ ಜೊತೆಗೆ ಅಂಗಳಕ್ಕೂ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ತೋಟಗಾರಿಕಾ ಮನೆಗಳಲ್ಲಿ ಅಥವಾ ವ್ಯವಸಾಯದ ಮನೆಗಳಲ್ಲಿ ಅವರ ಅಂಗಳಗಳು ತುಂಬ ದೊಡ್ಡದಾಗಿರ್ತದೆ ಅಲ್ಲಿ ಈ ತೋಟದಲ್ಲಿ ಆಗುವಂತಹ ತೆಂಗಿನಕಾಯಿಯ ತೋಟ ಅಥವಾ ಅಡಿಕೆ ತೋಟ ಈ ಥರ ತೋಟದಲ್ಲಿದ್ದರೆ ಒಣಗಿಸಲಿಕ್ಕೆ ಅವರಿಗೆ ತುಂಬ ದೊಡ್ಡದಾದ ಅಂಗಳ ಬೇಕಾಗ್ತದೆ ಹಾಗಾಗಿ ಅಂಗಳಕ್ಕೂ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಇನ್ನು ಘರ್ಕುಲ್ ಯೋಜನೆ ಅಂತ ಒಂದು ಯೋಜನೆ ಇದೆ ಆದರೆ ಅದರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಇನ್ನು ನಾವು ಹಳ್ಳಿಗಳಲ್ಲಿ ಯಾವ ರೀತಿಯ ಮನೆಗಳನ್ನು ನೋಡಬಹುದು ಅಂತ ಹೇಳಿದರೆ ಹೆಚ್ಚಾಗಿ ನಾವು ಹಂಚಿನ ಮನೆಗಳನ್ನು ನೋಡಬಹುದು ಮತ್ತು ಈ ಹಳ್ಳಿ ಪ್ರದೇಶಗಳಲ್ಲಿ ಮನೆಗಳು ತುಂಬ ಹತ್ತಿರ ಹತ್ತಿರದಲ್ಲಿ ಇರುವುದಿಲ್ಲ ಒಂದು ಮನೆ ತೋಟದ ಮಧ್ಯದಲ್ಲಿ ಇರಬಹುದು ಅಥವಾ ಸ್ವಲ್ಪ ಅಂತರದಲ್ಲಿ ಒಂದು ಮನೆಗೂ ಇನ್ನೊಂದು ಮನೆಗೂ ತುಂಬ ಅಂತರ ಇರ್ತದೆ ತೋಟದಲ್ಲಿ ಮನೆ ಇರ್ತದೆ ಕೆಲವೊಮ್ಮೆ ಗದ್ದೆಯ ಸುತ್ತಮುತ್ತ ಗದ್ದೆಗಳಿದ್ದು ಮ್ ಮಧ್ಯದಲ್ಲಿ ಮನೆ ಇರ್ತದೆ ಇನ್ನೂ ಕೆಲವು ಕಡೆ ಕೇವಲ ಒಂದೇ ಮನೆ ಸುತ್ತಲೂ ತೋಟ ಇನ್ನು ಗದ್ದೆ ಆ ರೀತಿ ಕೂಡ ಇರುತ್ತದೆ ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬೇಕಾದ್ರೆ ಮೊದಲೆಲ್ಲ ಮ ಮನೆಗಳು ಹೇಗಿದ್ದವು ಅಂತ ಹೇಳಿದರೆ ಈ ಹುಲ್ಲುಹಾಸಿದ ಮನೆ ಇರ್ತಾ ಇದ್ವು ತಾಳೆಗರಿಯಲ್ಲಿ ಕಟ್ಟಿ ಮತ್ತು ಮಾಡು ಹುಲ್ಲಿನದ್ದಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅಂತಹ ಮನೆಗಳನ್ನು ಕಾಣಲಿಕ್ಕೆ ಸಿಗೋದು ಬಹಳ ಕಡಿಮೆ ಈಗ ಈ ಇಟ್ಟಿಗೆಗಳಲ್ಲಿ ಕಟ್ಟಿದ ಮನೆ ಅಥವಾ ಕಲ್ಲಿನಲ್ಲಿ ಕಟ್ಟಿದ ಮನೆ ಈ ರೀತಿಯ ಮನೆಯನ್ನು ನಾವು ಕಾಣಬಹುದು ಮತ್ತೆ ಹುಲ್ಲಿನ ಮಾಡು ಇದ್ದದ್ದು ಈಗ ಹಂಚಿನ ಮಾಡಾಗಿದೆ ಇನ್ನು ಕೆಲವೊಂದು ಕಡೆ ಹಳ್ಳಿಗಳಲ್ಲಿಯೂ ಕೂಡ ಕಾಂಕ್ರೀಟ್ ಮನೆಗಳನ್ನು ನಾವು ನೋಡಬಹುದು ತಾರಸಿ ಮನೆಗಳನ್ನು ನಾವು ನೋಡಬಹುದು ಹಿಂದಿನ ದಿನಗಳಲ್ಲಿದ್ದ ಮನೆಗಳಿಗೂ ಈಗಿನ ಕಾಲದ ಮನೆಗಳಿಗೂ ತುಂಬ ವ್ಯತ್ಯಾಸವಿದೆ ಹಿಂದಿನ ಕಾಲದಲ್ಲಿದ್ದ ಮನೆಯ ಪ್ರಕಾರಗಳು ಬೇರೆ ಈಗಿನ ಕಾಲದ ಮನೆಯ ಪ್ರಕಾರಗಳು ಬೇರೆಯಾಗಿ ನಾವು ಹಳ್ಳಿಗಳಲ್ಲಿಯೂ ಕೂಡ ಕಾಣಬಹುದಾಗಿದೆ